ಭಾರತದ ಶಿಕ್ಷಣ ವ್ಯವಸ್ಥೆ ನಿಜವಾಗಿಯು ಅದ್ಭುತವಾಗಿದ್ದು ಇಲ್ಲಿ ಮೊದಲಿಂದಲೂ ಗುರುಕುಲದ ವ್ಯವಸ್ಥೆ ಇದೆ ಯಾವತ್ತಿಗು ಶಿಕ್ಷಣ ಅನ್ನದು ನಾಲ್ಕು ಗೋಡೆಗಳ ನಡುವೆ ನಡೆಯುವಂಥದ್ದಲ್ಲ ಶಿಕ್ಷಣ ಪ್ರಕೃತಿಯ ಮಡಿಲಿ ನಡಿಬೇಕಾಗಿತ್ತು ಅದನ್ನೇ ಶಾಂತಿನಿಕೇತನ ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಪರಿಚಯಿಸಿದ್ದರು ಆದರೆ ವೇದಗಳ ಕಾಲದಿಂದನು ಭಾರತದಲ್ಲಿರುವುದು ಗುರುಕುಲ ಪದ್ಧತಿನೇ

ಶಿಕ್ಷಣದಲ್ಲಿ ಮುಕ್ತವಾಗಿ ಮಾವ್ ವೇದಗಳ ಕಾಲ್ದಾಗ ನೋಡ್ಬೇಕಾದರೆ ಮಹಿಳೆಯರಿಗು ಸಹ ಸಮಾನ ಅವಕಾಶ ಇರ್ತಿತ್ತು ಇಲ್ಲಿ ಆಮೇಲೆ ಎಂಟು ವರ್ಷಕ್ಕೆ ಒಂದು ಉಪನಯನ ಅಂತ ಮಾಡಿದ ತಕ್ಷಣನೆ ಮಕ್ಕಳನ್ನ ಓದಲಿಕ್ಕೆ ಕಳ್ಸಿದರೆ ಅವರು ಶಿಕ್ಷಣದೊಳ್ಗ ಬ್ರಹ್ಮಚರ್ಯವನ್ನ ಕಟ್ಟುನಿಟ್ಟಾಗಿ ಪಾಲ್ಸ್ತಿದ್ದರು ಆವಯಿಲ್ ಆ ಶಿಕ್ಷಣದ ವ್ಯವಸ್ಥೆಯೊಳಗೆ ಎಲ್ಲರಾಗೆ ಸಮಾನ ಅವಕಾಶ ಇರ್ತಿತ್ತು ಕೇವಲ ಸಾಮಾನ್ಯರಿಗೆ ಬೇರೆ ಅಥ್ವ ರಾಜನ ಮಕ್ಳಿಗೆ ಬೇರೆ ಈ ಥರಯೆಲ್ಲ ರಾಜ್ಕುಮಾರರಿಗೆಲ್ಲ ಅನ್ನೋ ವ್ಯವಸ್ಥೆ ಇರಲಿಲ್ಲ ಗುರುಕುಲದಲ್ಲಿ ಶಿಕ್ಷಣದ ಸಮಯದಲ್ಲಿ ಎಲ್ಲರ್ನು ಒಂದೇ ಸರ ನೋಡ್ಕೊತಾ ಇದ್ದರು ಮತ್ತು ಶಿಕ್ಷಣ ಕಲಿಬೇಕಾದರೆ ವಿದ್ಯಾರ್ಥಿಗಳು ಬರಿ ಗುರುಗಳಿಗೆ ವಿದೇಯರಾಗಿದ್ದರೆ ಮಾತ್ರ ಸಾಲ್ದು ಗುರುಕುಲದಲ್ಲಿ ನಡೆಯುವಂಥ ಎಲ್ಲ ಕೆಲಸಗಳನ್ನ ಹಂಚಿಕೊಂಡು ಮಾಡಬೇಕಾಗ್ತಿತ್ತು ಇದರಿಂದ ಏನಾಗ್ತಿತ್ತು ಅಂದರೆ ಬರೀ ಶಿಕ್ಷಣ ಮಾತ್ರ ಅಲ್ಲ ಶಿಕ್ಷಣದ ಜೊತೆ ಸಮಾಜ ಜೊತೆ ಜನ ಹೇಗೆ ಬೆರ್ತು ನಡಿಬೇಕು ಬಾಳಲೆಂ ಪಡಿಬೇಕು ಅನ್ನೋದನ್ನ ಅಂದರೆ ಹೊಂದಾಣಿಕೆ ಇವ್ನೆಲ್ಲನು ಅವರು ಶಿಕ್ಷಣದ ಸಮಯದಲ್ಲಿನೇ ಕಲಿತಿದ್ದರು ಆದರೆ ಯಾವಾಗ ಲಾರ್ಡ್ ಮೆಕಾಲೆ ಬ್ರಿಟಿಷರ ಲಾರ್ಡ್ ಮೆಕಾಲೆ ಬ ಬ್ರಿಟಿಷ್ ಅಧಿಕಾರಿ ಭಾರತಕ್ಕೆ ಬಂದನೋ ಬ್ರಿಟಿಷರು ಬಹಳಷ್ಟು ಥರ ನಮ್ಮನ್ನ ಒಡಿಲಿಕ್ಕೆ ನೋಡಿದರು ದೇಶ ವಿಭಜನೆಗೆ ಭಾಳಷ್ಟು ಸಲ ಪ್ರಯತ್ನಿಸಿ ನೋಡಿದರು ಯಾವುದೇ ರೀತಿ ಪ್ರಯತ್ನ ಪಟ್ಟರೂನು ಭಾರತದಲ್ಲಿ ಮುರಿದೇ ಇರುವಂತಹ ಒಂದು ಒಂದು ನಮ್ಮ ಅಸ್ತ್ರ ಅಂದ್ರೇನೆ ನಮ್ಮ ಶಿಕ್ಷಣ ಶಿಕ್ಷಣದಿಂದ್ರನೆ ಮಾತ್ರ ನಾವು ಸುಸಜ್ಜಿತ್ವಾದ ಆರೋಗ್ಯಕರವಾದ ಸಮಾಜವನ್ನ ಸ್ಥಾಪಿಸಲಿಕ್ಕೆ ಸಾಧ್ಯ ಅನ್ನೋದು ಅನ್ನೋದನ್ನ ಕಂಡುಕೊಂಡ ಮೆಕಾಲೆ ಏನು ಮಾಡ್ದ ನಮ್ಮ ಶಿಕ್ಷಣ ಸಬ್ ವ್ಯವಸ್ಥೆ ಸರಿ ಇಲ್ಲ ಭಾರತದಲ್ಲಿ ಮೊದಲಿಂದನು ವೇದಗಳ ಕಾಲ್ದಿಂದನು ಶಿಕ್ಷಣ ವ್ಯವಸ್ಥೆ ಸರಿಯಾಗಿಯೇ ಇತ್ತು ಯಾವಾಗ ಮುಸ್ಲಿಮರ ಆಳ್ವಿಕೆ ನಮ್ಮ ದೇಶದ ಮೇಲಾಯ್ತೋ ಆವಾಗ ಮಹಿಳೆಯರ ಮೇಲೆ ದಬ್ಬಾಳಿಕೆ ಶುರುವಾಯಿತು ಆವಾಗ ಮಹಿಳೆಯನ್ನ ಶಿಕ್ಷಣದಿಂದ ಸಮಾಜದಿಂದ ಸ್ವಲ್ಪ ದೂರ ಇಡಲಿಕ್ಕೆ ಶುರು ಮಾಡಿದ್ದರು ಅಂದರೆ ಅವಳನ್ನ ವಂಚಿಸಬೇಕು ಅಂತಲ್ಲ ಅವಳನ್ನ ರಕ್ಷಿಸಬೇಕು ಅನ್ನೋ ಕಾರಣಕ್ಕೆ ಮಹಿಳೆಯನ್ನ ಮನೆಯಲ್ಲೇ ಇರಲಿಕ್ಕೆ ಶುರು ಮಾಡಿದ್ವಿ ಇದ್ರಿಂದೇನಾಯಿತು ಅಂದರೆ ಸಮಾಜದ ಒಂದು ಪ್ರಬಲ ಒಂದು ಪ್ರಬಲ ಗುಂಪೇನದ ಶಿಕ್ಷಣದಿಂದ ವಂಚಿತ ಆಗಲಿಕ್ಕತ್ವು ಅಲ್ದೇ ಗಂಡಸರಿಗೆ ಮಾತ್ರ ಶಿಕ್ಷಣ ಅನ್ನೋ ಕಾಲ ಬಂತು ಇಂಥ ನ್ಯೂನ್ಯತೆಗಳು ಭಾರತದಲ್ಲಿ ಮೊದಲಿನಿಂದಾನೇ ಇರೋವಲ್ಲ ಇವು ಕಾಲನ ಹೊಡೆತಕ್ಕೆ ಬಂದು ಸಿಕ್ಕಾಕೊಂಡವು ಮೆಕಾಲೆ ಸಮಯದಲ್ಲಿ ಇವುನ್ನೆಲ್ಲ ಎತ್ತಿ ತೋರ್ಸಲಿಕ್ಕೆ ಶುರು ಮಾಡಿ ಭಾರತದ ಶಿಕ್ಷಣ ವ್ಯವಸ್ಥೆನೆ ಸರಿಯಿಲ್ಲ ಏನೋ ಅಂತ ಬಿಂಬಿಸ್ಲಿಕ್ಕಾಯಿತು ಶಿಕ್ಷಣ ವ್ಯವಸ್ಥೆನೆ ಸರಿಯಿಲ್ಲ ನಾವು ಓದ್ತಾಯಿರುದೇ ಸರಿಯಿಲ್ಲ ಅಂತ್ಹೇಳಿ ಆದ್ರೆ ಅದನ್ನ ಅದಕ್ಕೆ ತಲೆದೂಗಿದ ಅಂದಿನ ಜನ ಅಂದು ಬೇಸತ್ತಿದ್ದರು ನಮ್ಮಲ್ಲಿ ಸಮಾಜದೊಳಗೆ ಮೇಲು ಕೀಳು ಜಾತಿ ಪದ್ಧತಿ ಈ ಹೆಣ್ಣುಮಕ್ಕಳರಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದರು ಇಂಥವೆಲ್ಲ ಬೇಸತ್ತ ಜನ ಏನು ಮಾಡಿದರು ಸಹಜವಾಗಿ ಬ್ರಿಟಿಷರ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದರು ಆವಾಗೆ ಶಾಲೆಗಳು ಓಪನ್ನಾದ್ವು ಆವಾಗ ಮಾತ್ರಾನೇ ಶಿಕ್ಷಣವನ್ನ ಎಲ್ಲರಿಗೂ ಕಲ್ಸ್ತೀವಿ ಶಿಕ್ಷಣ ಅಂತ್ಹೇಳಿ ಇಂಗ್ಲೀಷ್ ಶಿಕ್ಷಣವನ್ನ ಹೇರಲಾಯಿತು ನಮ್ಮ ಮೇಲೆ ನಮ್ಮ ಗುರುಕುಲಗಳನ್ನ ಒತ್ತಾಯವಾಗಿ ಮುಚ್ಚಿಸಿ ಇಂಗ್ಲೀಷ್ ಇಂದಿನ ಶಿಕ್ಷಣವನ್ನ ನಮ್ಮ ಮೇಲೆ ಹೇರಲಾಯಿತು ಲಾರ್ಡ್ ಮೆಕಾಲೆ ಇದರಿಂದಾಗಿ ನಾವು ಏನಾಯಿತು ಅಂದರೆ ಅಪ್ಪ ಅಮ್ಮ ಗುರು ಮಾತೃದೇವೋ ಭವ ಪಿತೃದೇವೋ ಬ ಗುರು ಗುರುದೇವೋ ಭವ ಅನ್ನುವ ಎಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಇವೆಲ್ಲ ಏನು ಇದ್ವು ಅಂದರೆ ನಮ್ಮ ಸಮಾಜವನ್ನ ಸದೃಢವಾಗಿ ಸ್ಥಾಪಿಸ್ಲಿಕ್ಕೆ ಸಾಧ್ಯಯಿತ್ತು ಇದನ್ನ ಏನು ಮಾಡಿದರು ಅಂದರೆ ಮೆಕಾಲೆ ನೀತಿಯ ಒಳಗೆ ತಂದು ಅಪ್ಪ ಅಮ್ಮ ಸಂಸ್ಕೃತಿ ಹೋಗಿ ಮಮ್ಮಿ ಡ್ಯಾಡಿ ಈ ಸಂಸ್ಕೃತಿಯನ್ನ ಹೇರ್ಲಿಕ್ಕಾಯಿತು ಯಾವಾಗ ಶಿಕ್ಷಣವನ್ನ ನಾವು ಅನುಭವಿಸಿ ಕಲಿತಿದ್ವಿ ಆದರೆ ಇಲ್ಲಿ ಬಂದ್ಮೇಲೆ ಬಾಯಿ ಪಾಠ ಮಾಡ್ಬೇಕಾಯಿತು ಮೆಕಾಲೆ ಶಿಕ್ಷಣದ ನೀತಿಯಿಂದಾಗಿ ನಾವ್ಯಾರು ಪ್ರಶ್ನಿಸ್ತಿರಲಿಲ್ಲ ಬರೀ ಏನಾಯಿತು ಅಲ್ಲಿ ಕೆ ಅವರು ಹೇಳ್ತಾರೆ ಅಲ್ಲಿ ಶಿಕ್ಷಕ ಹೇಳ್ತಾನೆ ನಾವು ಕೇಳ್ತೀವಿ ಅಷ್ಟೇ ಅಲ್ಲಿ ಪ್ರಶ್ನಿಸಿ ತಿಳಿದುಕೊಳ್ಳುವಂಥ ವ್ಯವಸ್ಥೆನೇ ಇರಲಿಲ್ಲ ಅಲ್ದೇ ಶಾಲೆ ಅನ್ನೋದು ನಾಲ್ಕು ಗೋಡೆಗಳ ನಡುವೆ ಶುರು ಆಯಿತು ಇವತ್ತಿಗೆ ಭಾರತದಲ್ಲಿರುವ ಶಿಕ್ಷಣ ವ್ಯವಸ್ಥೆ ಬೇರೆ ರಾಷ್ಟ್ರಗಳಿಗೆ ಹೋಲ್ಸಿದರೆ ಏನದ ಅಂದು ಕೆರ ನಮ್ಮ ಶಿಕ್ಷಣದ ನೀತಿ ಯಾರು ಎಷ್ಟೇ ಒಡೆದರು ಸಹಿತ ಇನ್ನು ತನಕ ನಮ್ಮಲ್ಲಿ ಸಂಸ್ಕಾರ ಅನ್ನೋದು ಇದ್ದೇ ಅದ ಅದಕ್ಕೆ ನಮ್ಮ ನಮ್ಮಷ್ಟು ಪ್ರಬಲವಾಗಿದ್ದು ಯಾಕೆಂದರೆ ಕುಟುಂಬ ವ್ಯವಸ್ಥೆ ನಮ್ಮಲ್ಲಿನ್ನು ಇದೆ ಬೇರೆ ದೇಶಗಳಿಗೆ ಹೋಲಿಸಿದ್ದರೆ ಈ ವಿಚ್ಛೇದನದಂಥವು ಸಮಾಜವನ್ನ ಒಡಿತವ ಅಲ್ಲಿ ಸದೃಢವಾದ ಕುಟುಂಬ ವ್ಯವಸ್ಥೆನೇ ಇಲ್ಲ ಮಗು ಒಂದು ಮಗು ಒಂದು ಎಂಟರಿಂದ ಹತ್ತು ವರ್ಷ ಆಗ್ತಿದ್ದರೆ ಅವ್ನ ಹತ್ರ ಅನಾಥ ಪ್ರಜ್ಞೆ ಕಾಡ್ಲಿಕ್ಕೆ ಶುರು ಆಗ್ತದ ಭಾರತದೊಳಗ ಅಂತ ಪರಿಸ್ಥಿತಿ ಇನ್ನು ಸ್ವಲ್ಪ ಕಡ್ಮೆ ಅದೇ ಬರ್ತಾಯಿದೆ ಯಾಕೆಂದರೆ ನಾವೆಲ್ಲ ಪಾಶ್ಚಾತ್ಯರ ಇದನ್ನ ಏನು ಲೊಟ್ಟೆ ಹೊಡ್ಕೊಂಡು ತಿಂತೀವಿ ಅವರ ಸಂಸ್ಕೃತಿ ನಮಗದು ಭಾಳ ಇಷ್ಟ ನಮ್ಮದು ನಮಗೆ ಬೇಕಾಗಲ್ಲ ಇಂಥ ಸಮಯದೊಳಗೇನಾಗ್ತದಂದರೆ ನಮನ್ನ ಕೈ ಹಿಡಿಯೋದು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ವಿದ್ಯಾಭ್ಯಾಸ ನಮ್ಮ ಪದ್ಧತಿ ನಮಲ್ಲೇ ನಾವಿನ್ನು ಗುರುಗಳನ್ನ ಅತ್ಯಂತ ಗೌರವದಿಂದ ಕಾಣ್ತಿವಿ ಸರ್ ಅಂತ ಕರಿತೀವಿ ಆದರೆ ಬೇರೆ ದೇಶದೊಳಗೆ ಅದೆಲ್ಲ ಇಲ್ಲ ಎಷ್ಟೇ ಅವರು ಮುಂದುವರಿಲಿ ಏನೇ ಮಾಡಲಿ ಅವರು ಗುರುಗಳನ್ನ ಗುರು ಅಂತ ಕರಿಯೋದೆ ಇಲ್ಲ ಅವ್ರ್ನ ಸರ್ ಅನ್ನಲ್ಲ ಹೆಸ್ರು ಹಿಡಿದೇ ಕರೀತಾರೆ ಗುರುಗಳಿಗೆ ವಿಶೇಷವಾದ ಸ್ಥಾನ ಇಲ್ಲ ಅದಕ್ಕೆ ಯಾವತ್ತಿಗು ಭಾರತ ವಿಶ್ವ ಗುರು ಅಂದು ಇಂದು ಎಂದೆಂದಿಗೂ